ನೃತ್ಯವು ನಿಜವಾಗೂ ನೃತ್ಯ ಪ್ರದರ್ಶನವೂ ನಿಜಕ್ಕೂ ಸ್ಮರಣೀಯ ಮತ್ತೆ ಪ್ರಭಾವಶಾಲಿಯಾಗಿರುವುದು ಏಕೆ ಅಂತಂದರೆ ಯಾವುದೇ ಒಂದು ನೃತ್ಯವನ್ನು ನಾವು ಕಂಡಾಗ ಅದು ನಮ್ಮ ಒಂದು ಕಣ್ಣಿಗೆ ದೇಹಕ್ಕೆ ಮನಸ್ಸಿಗೆ ಎಲ್ಲದಕ್ಕೂ ತಂಪು ಇಂಪನ್ನ ಕೊಡ್ತಕ್ಕಂಥದ್ದು ಅದರಿಂದ ಮನುಷ್ಯನ ಒಂದು ಮನಸ್ಸು ನೆಮ್ಮದಿ ಶಾಂತಿ ಶಾಂತಿಯನ್ನು ಪಡೆಯತ್ತೆ ಮತ್ತೆ ಒತ್ತಡವನ್ನು ಕಡಿಮೆ ಮಾಡುತ್ತೆ ಮತ್ತೆ ಟೆಂಕ್ಶನ್ಸನ್ನು ಕಡಿಮೆ ಮಾಡುತ್ತೆ ಮತ್ತೆ ಆ ಒಂದು ಶಕ್ತಿ ನೃತ್ಯಕ್ಕೆ ಮಾತ್ರ ಇರುತ್ತೆ ಒಬ್ಬ ಮನುಷ್ಯನನ್ನು ಉಲ್ಲಾಸಭರಿತವಾಗಿ ಮತ್ತೆ ಉಲ್ಲಾಸ ಆಂ ಸಂತೋಷವಾಗಿರ್ತಕ್ಕಂಥ ಒಂದು ಯಾವುದಾದ್ರೂ ಒಂದು ಪ್ರದರ್ಶನ ಇದೆ ಅಂತಂದರೆ ಅದು ನೃತ್ಯ ಪ್ರದರ್ಶನ ಆ ನೃತ್ಯ ಪ್ರದರ್ಶನಕ್ಕಿರ್ತಕ್ಕಂತ ಒಂದು ವ್ಯಾಲ್ಯೂ ಅಂಥದ್ದು ಮತ್ತೆ ಆ ನೃತ್ಯ ಪ್ರದರ್ಶನ ಎಷ್ಟು ಪ್ರಭಾವಶಾಲಿ ಅಂತಂದರೆ ಇಡೀ ಸಮುದಾಯ ಇಡೀ ಜಗತ್ತನ್ನು ಒಂದು ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಒಂದು ನೃತ್ಯ ಪ್ರದರ್ಶನಕ್ಕಿದೆ ಅಂತ ಹೇಳ್ಬೋದು ಈ ರೀತಿ ನೃತ್ಯ ಪ್ರದರ್ಶನಗಳು ಸುಮಾರಷ್ಟು ಜನರಲ್ಲಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಭಾವನೆಗಳು ಒಳ್ಳೆ ರೀತಿಯಾಗಿರ್ತಕ್ಕಂಥ ಆಸಕ್ತಿಗಳು ಮತ್ತೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಮನೋಭಾವನೆಗಳನ್ನು ಬೆಳೆಸೋದಕ್ಕೆ ಸಹಕಾರಿಯಾಗುತ್ತದೆ